ಹಲೋ ಅಣ್ಣ ನಮ್ಗೆ ಇಲ್ಲಿ ಚಂದ್ರಪಾಳ್ಯಕ್ಕೆ ಹೋಗೋದಿತ್ತು ರೀ ಇಬ್ಬರೇ ಇದ್ದೀವಿ ರೀ ಅಣ್ಣ ಹಾಂ ಅಣ್ಣ ಚಂದ್ರಪಾಳ್ಯ ಡ್ಯಾಮಿಗೆ ಹೋಗೋದಿತ್ತು ರೀ ಎಷ್ಟು ರೀ ಅಣ್ಣ ಅಣ್ಣ ಇಬ್ಬರೇ ಇದ್ದೀವಿ ರೀ ನಾವು ಏನು ಹೋಗಿ ಊರು ಬಿಟ್ಟು ಬೇರೆ ಊರಿಗೆ ಹೋಗ್ತಾ ಇಲ್ರಿ ಅಣ್ಣ ಅಣ್ಣ ಹೋಗೋ ಟೈಮಿಗೆ ನಮ್ಗೆ ಒಯ್ಯಿರಿ ಬರೋ ಟೈಮಿಗೆ ಬೇರೆ ಪೇಷನು ಪ್ಯಾಸೆಂಜರ್ಸ್ಗಳಿಗೆ ಹಾಕೋಂಬರ್ರಿ ಅಣ್ಣ ಅಣ್ಣ ರೋಡಿಗೆ ಬರೋ ಟೈಮಿಗೆ ಸಿಕ್ತಾರಲ್ರಿ ಎಲ್ಲರು ಎಲ್ಲ ಸಿಕ್ತಾರೆ ಅಲ್ಲಣ್ಣ ಅಯ್ಯೋ ಅಣ್ಣ ಇನ್ನು ಬೇಸಿಗೆಗೆ ಜಾಸ್ತಿ ಜನ ಬರ್ತಾರೆ ರೀ ಎಲ್ಲರೂ ಹೋಗ್ತಾರೆ ರೀ ಅಲ್ಲೇ ಎಲ್ಲ ಸಿಕ್ತಾರೆ ರೀ ಅಣ್ಣ ಅಣ್ಣ ನೀವು ಅಣ್ಣ ನೀವು ರೊಕ್ಕ ಭಾಳ್ ಹೇಳತ್ತೀರಿ ನೋಡ್ರಿ ಮತ್ತು ನಾವು ಇಬ್ಬರೇ ಇದ್ದೀವಿ ಅಣ್ಣ ಅಷ್ಟೆಲ್ಲ ಹೇಳಿದ್ರೆ ಹೆಂಗೆ ರೀ ಆಜು ಬಾಜು ಅವ್ರಿಗೆ ಕೇಳ್ಬೇಕು ರೀ ನಾವು ನಿಮಗು ನೀವು ನಮ್ಮ ಖೂನ ಇದ್ದೀರಾ ಅಂತೆ ಕೇಳೇ ಕೇಳತ್ತೀವ್ ನಿಮ್ಗೆ ಫೋನ್ ಹಚ್ಚಿ ಏನಾರ ಕಮ್ಮಿ ಮಾಡ್ರಿ ಅಣ್ಣ ಮತ್ತು ಖೂನ ಇದ್ದೀರಿ ಅಂತೀರಿ ಮತ್ತು ಹಂಗೆಂಗಾಗಲ್ ಅಣ್ಣ ಎಲ್ಲ ಪರ್ಚಯದವ್ರು ಇದ್ದೀವಿ ಕಮ್ಮಿ ಆಗೋಲ್ಲ ಅಂದರೆ ಹೆಂಗೆ ಅಣ್ಣ ಏಳು ಸಾವಿರ ಇಬ್ರು ಇಬ್ರಿಗೆ ಹೆಂಗೆ ಕೊಡ್ಬೇಕು ಅಣ್ಣ ಅದೇ ಐವತ್ತು ಕಿಲೋ ಮೀಟರ್ ಕೆ ಏಳು ಸಾವಿರ ರುಪಾಯಿ ಕೊಡ್ಬೇಕ ಅಣ್ಣ ಏನೋ ಒಂದು ಐದು ಸಾವಿರ ಇಲ್ಲ ನಾಲ್ಕು ಸಾವಿರ ಆದರು ಆಗ್ತಿಲ್ವ ಅಣ್ಣ ಆಗ್ತದೆ ಅಣ್ಣ ಹಂಗೆಂಗ್ ಅಂತೀರಿ ಎಲ್ಲ ಹೋಗ್ತಾವೆ ಅಣ್ಣ ಅಣ್ಣ ಈಗ ನಮ್ಗೆ ಲೇಟ್ ಆಗ್ಲತದೆ ಹೇಳ್ರೀ ಬರ್ರಿ ಜಲ್ದಿ ಅಣ್ಣಾ ಈಗಿಂದೀಗೆ ಏಳು ಸಾವಿರ ರುಪಾಯ್ ಕೊಡು ಅಂದ್ರೆ ಹೆಂಗೆ ಕೊಡ್ಬೇಕು ಅಣ್ಣ ನಿಮಗು ಅದಕ್ಕೆ ನಾಲ್ಕು ಸಾವಿರ ಇಲ್ಲ ಐದು ಸಾವಿರ ತಗೋ ಅಣ್ಣ ಎರಡು ಸಾವಿರ ಹಾಂ ಇಲ್ಲ ಅಣ್ಣ ಐದು ಸಾವಿರ ಇಲ್ಲ ಅಣ್ಣ ಐದು ಸಾವಿರ ಊಟ ಎಲ್ಲ ನಿಮ್ದೇ ಅಣ್ಣ ಎಲ್ಲ ನೀವೇ ತೋರಿಸ್ಕೊಡ್ಬೇಕ್ ಅಂದರೆ ನಾವು ಎಲ್ಲ ಅದು ಎಲ್ಲ ಇದ್ದಿದ್ದೆಲ್ಲ ನೀವೇ ತೋರಿಸ್ಕೊಡ್ಬೇಕ್ ರೀ ಅದ್ಕೆ ನಿಮ್ದೇ ಊಟ ಎಲ್ಲ ಆಯ್ತು ಆಯ್ತು ತಗೋಳ್ರಿ ಅಣ್ಣ ಅಂದ್ರೆ ನಿಮ್ಮ ಊಟ ನೀವೇ ನೋಡ್ಕೋಬೇಕು ನೋಡ್ರಿ ಸರಿ ಆಯಿತು ರೀ ಅಣ್ಣ ಬರ್ರಿ ಅಣ್ಣ ಜಲ್ದಿ ಹ್ಞೂ ಐದು ಸಾವಿರ ನೋಡ್ರಿ ಸರಿ ಅಣ್ಣ ಇಲ್ಲಣ್ಣ